ಸ್ಮರಣೀಯವಾಗುವಂತಹ ಅಥವಾ ಪ್ರಭಾವಶಾಲಿಯಾಗಿರುವಂತ ನೃತ್ಯ ಪ್ರದರ್ಶನ ಅಂದರೆ ಅದು ಸುಮ್ಮನೆ ಅಲ್ಲ ನಾವು ಸುಮ್ಮನೆ ಹೋಗಿ ಯಾರೋ ಮಾಡ್ತಾರೆ ಅಂತ ಯಾವುದೋ ಒಂದು ಡಾನ್ಸ್ ಅಥವಾ ನೃತ್ಯ ನಾವು ಮಾಡೋದರಿಂದ ಅದು ಸ್ಮರಣೀಯ ಆಗೋಲ್ಲ ಈ ಸ್ಮರಣೀಯವ ಒಂದು ನೃತ್ಯ ಸ್ಮರಣೀಯ ಅಥವಾ ಪ್ರಭಾವಶಾಲಿ ಆಗಿರ್ಬೇಕೆಂದರೆ ವರ್ಷಾನುಗಟ್ಟಲೆ ಅದರ ಅಭ್ಯಾಸ ಮಾಡಿರಬೇಕು ಆ ಅಭ್ಯಾಸ ನಮಗೆ ಬರೀ ಒಂದು ಒಂದು ಅಥವಾ ಎರಡು ದಿನದಲ್ಲಿ ಬರುವಂಥದಲ್ಲ ನಾವು ಅದ್ರ ಬಗ್ಗೆ ನೃತ್ಯ ಅಂದರೆ ಏನು ನೃತ್ಯವನ್ನು ನಾವು ಯಾಕೆ ಮಾಡಬೇಕು ಆ ನೃತ್ಯ ಎಷ್ಟು ಸ್ಮರಣೀಯವಾಗಿರ್ಬೇಕು ಅಥವಾ ಎಷ್ಟು ಪ್ರಭಾವಶಾಲಿಯಾಗಿರ್ಬೇಕು ಅನ್ನೋದು ನಮ್ಗೆ ಮೊದಲೇ ತಿಳ್ಕೊಂಡು ಅದ್ರ ಬಗ್ಗೆ ನೃತ್ಯದ ಬಗ್ಗೆ ನಾವು ಒ ಆ ಒಂದು ನಮ್ಮ ಮನಸ್ಸನ್ನು ನೃತ್ಯದ ಮೇಲೆ ಹಾಕಿ ಅಭ್ಯಾಸ ಮಾಡಿ ಅದನ್ನು ಸ್ಟೇಜ್ ಮೇಲೆ ಅಂದರೆ ರಂಗಸ್ಥಳದಲ್ಲಿ ಅದನ್ನ ಮಾಡೋದು ಇದೆಯಲ್ಲ ಅದು ಸುಮ್ಮನೆ ಯಾರೋ ಏನೋ ಹೇಳುವಂಥ ಮಾತಲ್ಲ ಅದಕ್ಕೆ ಬಹಳ ಅಂದರೆ ನಮ್ಮ ತುಂಬನೇ ನಮ್ಮ ಒಂದು ಎಫರ್ಟ್ ಅಂದರೆ ಅದಕ್ಕೆ ಬೇಕಾದಂಥ ಎಲ್ಲ ನಾವು ನಮ್ಮ ಕಂಪ್ಲೀಟ್ ತಲ್ಲೀನತೆ ಅದರಲ್ಲಿ ಇರಬೇಕು ಇಲ್ಲ ಅಂದ್ರೆ ನಾವು ನೃತ್ಯ ಅಂತ ಹೋಗಿ ಯಾರೋ ರೀಲ್ಸಲ್ಲಿ ಎಲ್ಲ ಮಾಡ್ತಾರೋ ಈಗೆಲ್ಲ ಫೇಸ್ಬುಕ್ ಅಂತೆ ಇನ್ಸ್ಟಾಗ್ರಾಮ್ ಅಂತೆ ಅಂತ ಎಷ್ಟು ರೀಲ್ಸು ಆಮೇಲೆ ಒಬ್ಬರು ಮಾಡಿರೋ ನೃತ್ಯ ಅಂದರೆ ಯಾವುದೋ ಒಂದು ಡಾನ್ಸ್ ಮಾಡಿರ್ತಾರೆ ಅದೇ ಹಾಡುಗಳು ಅದೇ ಹಾಡಿಗೆ ಅದೇ ನೃತ್ಯ ಮಾಡೋದು ಅದೆಲ್ಲ ಕೇವಲ ಕ್ಷಣಿಕ ಅದನ್ನು ಯಾರೂ ಮತ್ತು ಮತ್ತು ನೆನೆಸ್ಕೊಳ್ಳೋಲ್ಲ ಅದೇ ನಾವು ನಾವು ಒಂದು ನೃತ್ಯನ ಎಲ್ಲ ರೀತಿಯ ಹಾವ ಭಾವದಿಂದ ಅಂದರೆ ಸಂಗೀತ ಒಳ್ಳೆಯ ಸಂಗೀತ ಒಳಗೊಂಡ ಒಂದು ನೃತ್ಯನ ನಾವು ಸ್ಟೇಜ್ ಮೇಲೆ ತಗೊಂಡೋಗಿ ನಮ್ಮ ಕೈ ಕಾಲುಗಳ ಒಂದು ಅದರಲ್ಲಿ ಬರುವಂಥ ಸನ್ನೆಗಳಿಂದ ಆಗಿರ್ಬೋದು ಅಥವಾ ಕಣ್ಣುಗಳ ನೋಟ ಮೀನ್ಸ್ ಆ ಕಣ್ಣುಗಳಿಂದ ನಾವು ಅರ್ಥಗಳನ್ನ ಕಲ್ಪಿಸ್ಬೋದು ಮತ್ತು ಕತ್ತಿನ ಚಲನೆ ಕಣ್ಣುಗಳ ಚಲನೆ ಕೈಗಳ ಚಲನೆ ಕಾಲುಗಳ ಚಲನೆ ಈ ಎಲ್ಲ ಒಂದು ಎಲ್ಲ ಒಂದು ರಸಭರಿತ ಎಫರ್ಟ್ಸ್ ಇಂದ ನಾವು ಒಂದು ನೃತ್ಯ ಮಾಡ್ತೀವಿ ಅಲ್ಲ ಆ ನೃತ್ಯದಲ್ಲಿ ಒಂದು ಅರ್ಥನ ಕಲ್ಪಿಸ್ತೀವಿ ಆ ಕಲ್ಪಿಸಿದ ಆ ಕಲ್ಪಿಸೋದರಿಂದ ಏನಾಗ್ತದೆ ಜನರಿಗೆ ಆ ವಿಚಾರಗಳು ತಲೆಗೆ ಹೋಗ್ತವೆ ಇವರು ಯಾವುದ್ರ ಬಗ್ಗೆ ಹೇಳ್ತಾ ನೃತ್ಯದಲ್ಲಿ ತೋರಿಸ್ತಾಯಿದ್ದಾರೆ ಅನ್ನೋದು ಅವರಿಗೆ ನೆನ್ಪು ಆಗುತ್ತೆ ಈ ನೃತ್ಯ ಬರಿ ಒಂದು ಅಥವಾ ಎರಡು ಸಂಗೀತ ಅಂದರೆ ಒಂದೇ ರೀತಿಯ ಸಂಗೀತಗಳಿಗೆ ಸೇರುವಂಥದಲ್ಲ ಇದರಲ್ಲಿ ನಾವು ಪೌರಾಣಿಕ ನೃತ್ಯಗಳನ್ನ ನೋಡ್ಕೊಳ್ಳಿ ನೋಡಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿ ಅಂದರೆ ಎಲ್ಲ ರೀತಿಯ ಈ ಜನಪದ ಗೀತೆಯಿಂದ ತೆಗೆಯುವ ತೆಗೆದಿರುವಂಥ ನೃತ್ಯಗಳಾಗಿರ್ಬೋದು ಭಾವಗೀತೆಗೆ ಒಳಗೊಂಡ ಅಂದರೆ ನಮ್ಮ ಭಾವನೆಗಳಿಗೆ ಒಳಗೊಂಡ ನೃತ್ಯಗಳಾಗಿರ್ಬೋದು ನಮ್ಮ ರಾಮಾಯಣ ಮಹಾಭಾರತಕ್ಕೆ ಹೊಲಿಸುವಂಥ ನೃತ್ಯಗಳಾಗಿರ್ಬೋದು ಬೇರೆ ಬೇರೆ ತರಹದ ಒಳ್ಳೆಯ ಒಳ್ಳೆಯ ಶೈಲಿಯ ನೃತ್ಯಗಳನ್ನ ನಾವು ನೋಡ್ತೀವಿ ಭಾರತದಲ್ಲಿ ಆಲ್ ನಮ್ಗೆ ಗೊತ್ತಿರುವ ಹಾಗೆ ತುಂಬ ರೀತಿಯ ನೃತ್ಯಗಳು ಇದ್ದಾವೆ ಈ ಭರತನಾಟ್ಯಂ ಕಥಕ್ಕಳಿ ಆಂಧ್ರ ಪ್ರದೇಶದ ಕೂಚಿಪೂಡಿ ಎಷ್ಟೊಂದು ನೃತ್ಯಗಳು ಈ ನಮ್ಮ ಸಂಸ್ಕೃತಿಯ ಕಲೆಯನ್ನು ಎತ್ತಿ ಹಿಡೀತವೆ ಅಂಥ ನೃತ್ಯಗಳು ನಮಗೆ ಯಾವಾಗ್ಲೂ ಸ್ಮರಣೀಯ ಆಗ್ತವೆ ಹೊರತು ಯಾರೋ ಬಂದು ಈ ಫೇಸ್ಬುಕಲ್ಲಿ ರೀಲ್ಸ್ ಅಂತೆ ಈ ಇನ್ಸ್ಟಾಗ್ರಾಮಲ್ಲಿ ಬರುವಂಥ ರೀಲ್ಸ್ ಅಂತೆ ಅಂಥೇಳಿ ಹೇಗೇಗೋ ಕುಣಿಯೋದು ಈಗಿನ ಕಾಲ್ದಲ್ಲಿ ಅಂತೂ ಈ ಎಲ್ಲಿ ನಮ್ಮ ಎಲ್ಲ ಯುವಜನತೆ ಈ ಫೇಸ್ಬುಕು ಇನ್ಸ್ಟಾಗ್ರಾಮ್ ರೀಲ್ಗೆ ಒಂದು ತಲೆ ಹಾಕಿ ನಮ್ಮ ದೇಶದ ಅಂದರೆ ನಮ್ಮ ಒಂದು ಸಂಸ್ಕೃತಿಯನ್ನು ಮರಿತಾಯಿದ್ದಾರೆ ಅಂತ ಅನ್ನಿಸ್ತದೆ ಯಾಕೆಂದರೆ ನಾವು ಯಾವುದೇ ನೃತ್ಯ ಕಲಿಬೇಕಾದ್ರೂ ಆ ನೃತ್ಯಕ್ಕೆ ನಾವು ನಮ್ಮ ಸ್ವಂತಿಕೆ ಅಂದರೆ ನಮ್ಮ ಒಂದು ನಾವು ಏನು ಹೇಳ್ತೀವಿ ನಮ್ಮ ಎಲ್ಲವನ್ನೂ ತ್ಯಜಿಸಿ ಆ ನೃತ್ಯಕ್ಕೆ ನಾವು ಹಾಕಿದಾಗ ನಮ್ಮ ಎಲ್ಲ ಎಫರ್ಟ್ಸು ನಮ್ಮ ಎಲ್ಲ ಅಭ್ಯಾಸನ ನೃತ್ಯದಲ್ಲಿ ಹೊರತಂದಾಗ ಆ ನೃತ್ಯಕ್ಕೆ ಇರುವಂಥ ಒಂದು ಬೆಲೆ ಆಗಿರ್ಬೋದು ಅಥವಾ ಗೌರವ ನಾವು ಕೊಟ್ಟಾಗೆ ಮತ್ತು ಅದರಿಂದ ಅದನ್ನು ನೋಡಿದ ಜನರಿಗೆ ಕಣ್ಣುಗಳು ತುಂಬಿಕೊಂಡು ಅಂದರೆ ಆ ಒಂದು ನೆನಪುಗಳು ಅವರಿಗೆ ಸ್ಮರಣೀಯ ಆಗ್ತವೆ ಮತ್ತು ಪ್ರಭಾವಶಾಲಿ ಆಗ್ತವೆ ಅದರಿಂದ ನೃತ್ಯಗಳನ್ನ ನಾವು ಮಾಡುವಾಗ ಯಾವ ರೀತಿಯ ನೃತ್ಯ ಮಾಡ್ತಾಯಿದ್ದೀವಿ ಯಾವ ಭಾಷೆ ಯಾವ ಒಂದು ರಾಜ್ಯದ ಅಥವಾ ಯಾವ ಥರದ ನೃತ್ಯವನ್ನು ನಾವು ಮಾಡ್ತಾಯಿದ್ದೀವಿ ಅದು ನಾವು ಜನರಿಗೆ ಯಾವ ರೀತಿ ಅದರಿಂದ ಒಂದು ಮೌಲ್ಯಗಳನ್ನು ಮುಟ್ಟಿಸಬೇಕು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ನೃತ್ಯ ಮಾಡೋದರಿಂದ ಎಲ್ಲ ಈ ಎಲ್ಲ ಕಾನ್ಸೆಪ್ಟ್ ಇರುವಂಥ ನೃತ್ಯಗಳು ಯಾವಾಗಲೂ ಸ್ಮರಣೀಯ ಆಗ್ತವೆ ಮತ್ತು ಪ್ರಭಾವಶಾಲಿ ಆಗ್ತವೆ